ಲತಾ ನಾನೊಂದು ಮೊಬೈಲ್ ತಗೊಂಡಿದ್ನಲ್ಲೇ ಆ ಮೊಬೈಲು ಆ್ಯಂಗಿಂಗ್ ಆಗ್ತಾಯಿರುತ್ತೆ ಕಣೆ ಏ ಇಷ್ಟು ಚೆನ್ನಾಗೆ ಇಲ್ಲ ಕಲರ್ಸು ಚೆನ್ನಾಗಿಲ್ಲ ಯಾವಾಗ ನೋಡು ಆ್ಯಂಗಿಂಗ್ ಆ್ಯಂಗಿಂಗ್ ಅನ್ನುತ್ತೆ ಯಾಕಾದರೂ ತಗೊಂಡ್ನೋ ಲತಾ ಮೊಬೈಲ್ ಗೊತ್ತಿಲ್ಲ ಕಣೇ ತುಂಬ ಬೇಜಾರಾಗಿಬಿಟ್ಟಿದೆ ಮೊಬೈಲ್ ತಗೊಂಡಿದಕ್ಕೆ ನನಗೆ ಸುಮ್ಮನೆ ಯಾಕೆ ತಗೊಂಡ್ನೋ ಅನಿಸ್ಬಿಟ್ಟಿದೆ ಮೊಬೈಲಲ್ಲಿ ಏನು ಕಾ ಯಾವಾಗ ಫೋನ್ ಮಾಡೋಕೋದ್ರು ಆ್ಯಂಗಿಂಗ್ ಆಗುತ್ತೆ ಕಲರ್ಸು ಚೆನ್ನಾಗಿಲ್ಲ ನಮ್ಮ ಯಜಮಾನ್ರು ತುಂಬ ಬೈದರು ಕಣೆ ಏನೆ ಹೋಗಿ ಹೋಗಿ ಇಂಥ ಮೊಬೈಲ್ ತಗೊಂಡಿದಿಯ ಅಷ್ಟು ದುಡ್ಡು ಕೊಟ್ಟು ಅಂದರು ಕಣೆ ನನಗೆ ಯಾಕೋ ನನಗೆ ಮೊಬೈಲ್ ಅಂದ್ರೆ ಇಷ್ಟ ಇಲ್ಲ ಸುಮ್ಮನೆ ಅನ್ಯೋನ್ ನಂಬರ್ಗಳು ಬರೋದು ನಾವು ಫ್ರಾ ಅದನ್ನು ನೋಡೋದು ನಮ್ಮ ಮನೆಯವರು ಬೇಜಾರು ಮಾಡಿಕೊಳ್ಳೋದು ಆ ಮೊಬೈಲಿಂದ ನಮ್ಮ ಮನೆಯಲ್ ತುಂಬ ಬೆ ಜಗಳಗಳು ಆಗ್ಬಿಟ್ಟಿದೆ ಕಣೆ ನಾನು ಏನಕ್ಕಾದರು ತಗೊಂಡ್ನೋ ಗೊತ್ತಿಲ್ಲ ಲತಾ ಮೊಬೈಲ್ನ ಅದು ಕಲರ್ಸು ಚೆನ್ನಾಗಿಲ್ಲ ಮಾತು ಮಾತಿಗು ಆ್ಯಂಗಿಂಗು ಯಾರು ಯಾರದೋ ಮಿಸ್ ಕಾಲ್ಗಳು ನಮ್ಮ ಮನೆಯವ್ರು ಅಂತೂ ತುಂಬ ಗಲಾಟೆ ಮಾಡ್ತಾಯಿದಾರೆ ಯಾರಿಗೆ ಯಾಕೆ ತಗೊಂಡೆ ಮೊಬೈಲು ಬಿಸಾಕೆ ಅನ್ನೋ ಮಟ್ಟಿಗೆ ಬಂದಿದಾರೆ ವೆ ಲತಾ ಏನ್ಮಾಡೋದೋ ಗೊತ್ತಿಲ್ಲ ಕಣೆ ಆ ಮೊಬೈಲೇ ಬೇಡ ನನಗೆ ಅನಿಸ್ಬಿಟ್ಟಿದೆ ಯಾಕೋ ಆ ಥರ ಇದೆ ಮೊಬೈಲಿಂದ ನಮ್ಮ ಮಕ್ಳೆಲ್ಲಾನು ಫೇಸ್ಬುಕ್ ನೋಡೋದು ಆ ಥರ ಎಲ್ಲ ಮಾಡ್ತಾರೆ ನಮ್ಮ ಯಜಮಾನ್ರು ಬೈತಾ ಇದ್ದಾರೆ ಮಕ್ಕಳೆಲ್ಲಾ ಫೇಸ್ಬುಕ್ ನೋಡೋದಕ್ಕೆ ನೀನ್ ಮೊಬೈಲ್ ತಗೊಂಡಾ ಫಸ್ಟು ಬಿಸಾಕೆ ಮೊಬೈಲ್ನ ಅಂತ ಗಲಾಟೆ ಮಾಡ್ತಾರೆ ಆ ಮಕ್ಕಳಂತೂ ಊಟ ಮಾಡುವಾಗ ನೋಡು ಗೇಮ್ ಹಾಕ್ಕೊಡಮ್ಮ ಗೇಮ್ ಹಾಕ್ಕೊಡಮ್ಮ ಯಾರೇ ನಿನಗೆ ಮೊಬೈಲ್ ತೆಗೆದು ಮಕ್ಳಿಗ್ ಮಗುಗೆ ಕೊಡೋದು ಅಂಥ ತುಂಬ ತುಂಬ ಬೈತ ಇರ್ತಾರೆ ನಮ್ಮ ಮನೆಯಲ್ ಯಾವಾಗಲೂ ಮೊಬೈಲ್ ವಿಷಯವಾಗೆ ಜಗಳ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ಕಣೆ ನನಗೆ ಮೊಬೈಲೇ ಇಷ್ಟ ಆಗ್ತಾಯಿಲ್ಲ ಯಾಕಾದರೂ ತಗೊಂಡ್ನೋ ಅನಿಸ್ಬಿಟ್ಟಿದೆ ಕಣೆ ಲತಾ ನನ್ಗೆ ಬೇಜಾರ್ ಆಗೋಗಿಬಿಟ್ಟಿದೆ ಮನೆಯಲ್ಲೇ ಗಲಾಟೆ ಅಡುಗೆ ಮಾಡೋಕ್ಕಾಗಲ್ಲ ಇವರಿಂದ ನಾನು ಮೊಬೈಲಿಂದ ನಾನು ಬೈಸ್ಕೊಳ್ಳೋದು ಡೈಲಿ ಬೈಸ್ಕೊಳ್ಳೋದು ಆಗೋಗಿದೆ ಕಣೆ ಏನಕ್ಕಾದರೂ ಮೊಬೈಲ್ ತಗೊಂಡ್ನೋ ಅದರಿಂದ ನಮ್ಗೇನು ಯೂಸೇ ಇಲ್ಲ ಕಣೆ ಮೊಬೈಲು ಸುಮ್ಮನೆ ಅದು ತಗೊಂಡಾಗಿಂದ ನಮಗೆ ಮನೆಯಲ್ ಜಗಳ ಮಕ್ಕಳು ಮೊಬೈಲ್ ಕೊಡು ಮೊಬೈಲ್ ಕೊಡು ಊಟ ಮಾಡ್ವಾಗ ಮೊಬೈಲ್ ಕೊಡು ನಮ್ಮ ಮನೆಯವ್ರ್ ಅಂತು ದಿನ ನನ್ಮೇಲೆ ಜಗಳ ಮಾಡ್ತಾರೆ ಫಶ್ಟು ಮೊಬೈಲ್ ಬಿಸಾಕೆ ಮೊಬೈಲಿಂದ ನಿನಗೇನು ಉಪಯೋಗ ಆಗ್ತಾಯಿದೆ ಹೇಳು ಅಂತ ತುಂಬ ತುಂಬ ಬೈತಾರೆ ಕಣೆ ನಮ್ಮಅಮ್ಮ ಅಂತು ಅಷ್ಟೇ ಮೊಬೈಲ್ ಏನಕ್ಕಮ್ಮ ಮನೆಯಲ್ ಮಕ್ಕಳೆಲ್ಲಾ ಹಾಳಾಗ್ತಾಯಿದ್ದಾರೆ ಮೊಬೈಲ್ ಬೇಡ ಅದನ್ನು ಬಿಸಾಕು ಮೊಬೈಲಿಂದ ಏನು ಯೂಸ್ ಅಂತು ಆಗೊದಿಲ್ಲ ಅದ್ರಿಂದ ನಿಮಗೇನಾದ್ರು ಯೂಸ್ ಆಗುತ್ತಾ ಅಂತ ಬೈತಾ ಇರ್ತಾರೆ ಕಣೆಮ್ಮ ಲತಾ ಈ ಮೊಬೈಲ್ ನನಗೆ ಬೇಡೇ ಬೇಡ ಎತ್ತಿ ಬಿಸಾಕಿಬಿಡೋಣ ಅಷ್ಟು ಕೋಪ ಬಂದುಬಿಟ್ಟಿದೆ ಯಾವಾಗ ನೋಡು ಮಕ್ಕಳು ಗೇಮ್ ಆಡೋದು ಇದು ವಾಟ್ಸಾಪ್ ನೋಡೊದು ಮಕ್ಕಳು ಓದೋ ಟೈಮ್ನಲ್ಲಿ ನೀನು ಹಿಂಗ್ ತಗೊಬಂದ್ ಹಾಳು ಮಾಡಿದೆಯಲ್ಲ ಅಂತ ನಮ್ಮಮನೆಲ್ಲಿ ನಮ್ಮಅಮ್ಮ ಅವರೆಲ್ಲ ಬೈತಾ ಇರ್ತಾರೆ ನನಗಂತು ಯಾಕೋ ಬೇಜಾರ್ ಆಗೋಗ್ಬಿಟೈತೇ ಲತಾ ಈ ಮೊಬೈಲಿಂದ ನಮಗೇನು ಯೂಸ್ ಅಂತು ಆಗಲ್ಲ ಸುಮ್ಮನೆ ನಮ್ಮ ಮಕ್ಳನ್ನು ನಾವು ಹಾಳು ಮಾಡಿದಂಗಾಗತ್ತೆ ಮೊಬೈಲ್ ತಗೊಂಡು ನಾನು ನಿಜವಾಗ್ಲೂ ನನಗೆ ಮೊಬೈಲ್ ಏನಕ್ಕಾದರೂ ತಗೊಂಡ್ನೋ ಅನಿಸ್ಬಿಟ್ಟಿದೆ ಕಣೆ ಒಂಚೂರು ನನ್ಗೆ ಇಷ್ಟ ಆಗ್ತಾಯಿಲ್ಲ ಆ ಮೊಬೈಲಿಂದ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲ ಹಾಳಾಗ್ತಾಯಿದ್ದಾರೆ ಮೊಬೈಲಿಂದ ಈ ಇಲ್ದಿದ್ದೆಲ್ಲ ಮೆಸೇಜ್ಗಳು ಮಾಡಿಕೊಳ್ಳೋದು ಹಾಳಾಗೋವ್ ಹಾಳಾಗೋಗ್ತಾಯಿದ್ದಾರೆ ಮಕ್ಳೆಲ್ಲಾನು ಅದರಿಂದ ನನಗೆ ಮೊಬೈಲ್ ಅಂದರೆ ನನ್ಗೆ ಇಷ್ಟ ಆಗೋಲ್ಲ ಕಣೆ ಮೊಬೈಲ್ ನನ್ಗೆ ಇಷ್ಟ ಇಲ್ಲ ನನ್ನ ಮೊಬೈಲ್ ಇನ್ಮೇಲೆ ಉಪಯೋಗ್ಸೋದು ಇಲ್ಲ ಕಣೆ ನಮ್ಗೆ ಅಷ್ಟು ಬೇಜಾರ್ ಆಗೋಗ್ಬಿಟೈತೆ ಮನೆಯಲ್ಲಿ ಮಕ್ಕಳು ಓದೋದಿಲ್ಲ ಯಾವ್ದು ಯಾವುದೋ ನಂಬರ್ ಬರುತ್ತೆ ಅದನ್ನು ನಾವು ಎತ್ತಿದ್ರೆ ಅದು ಮಿಸ್ ಕಾಲು ಅದು ಎಲ್ಲೆಲ್ಲೋ ಹೋಗುತ್ತೆ ಮೊಬೈಲಲ್ಲಿ ಯಾಕೋ ತುಂಬ ಬೇಜಾರಾಗಿಬಿಟ್ಟಿದೆ ಕಣೆ ಮೊಬೈಲ್ ತಗೊಂಡು ಮನೆಯಲ್ ಬೈಸ್ಕೊಂಡು ಆ ಮೊಬೈಲೇ ಬೇಡ ಅನಿಸ್ಬಿಟ್ಟಿದೆ ನನಗಂತೂ ನಿಜವಾಗ್ಲು ಎಲ್ಲರಿಗು ಹೇಳೋದು ಮಕ್ಕಳಿಗ್ ಮೊಬೈಲ್ ಕೊಡಬೇಡಿ ಮೊಬೈಲಿಂದ ಹಾಳಾಗ್ತಾರೆ ಮೊಬೈಲೇ ತಗೋಬೇಡಿ ಆ ಮೊಬೈಲಿಂದ ಎಷ್ಟು ತೊಂದರೆ ಆಗುತ್ತೆ ಮಕ್ಕಳಿಗೆ ಓದೋದಕ್ಕೆ ಎಲ್ಲದಕ್ಕೂ ಅಂತ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹಂಗೇ ಹೇಳ್ಕೊ ದಯವಿಟ್ಟು ಮೊಬೈಲ್ ತಗೊಬೇಡಿ ಮೊಬೈಲಿಂದ ಎಷ್ಟು ಎಫೆಕ್ಟ್ ಇದೆ ಅಂತ ಗೊತ್ತಿಲ್ಲ ನಿಮಗೆ ಮಕ್ಕಳಿಗೆ ಅದರಿಂದ ಮೊಬೈಲ್ ತಗೊಳ್ಳೇಬೇಡಿ ಮೊಬೈಲ್ ತಗೊಂಡಷ್ಟು ಮಕ್ಕಳು ಹಾಳಾಗ್ತಾರೆ ಓದಲ್ಲ ಸಣ್ಣ ಮಗು ಸದಾ ಮೊಬೈಲಾಗೆ ಗೇಮ್ ಹಾಕ್ಕೊಡು ಅಂತ ಕೇಳ್ತಾರೆ ಅದರಿಂದ ನಾವು ಹವೈಡ್ ಮಾಡಬೇಕು ಮೊಬೈಲ್ ಮಕ್ಕಳ ಕೈಗೆ ಕೊಡಬಾರ್ದು ಮತ್ತು ಓದ್ರಿ ಓದುವಾಗು ಅಷ್ಟೆ ಮ ಊಟ ಮಾಡಿಲ್ಲ ಅಂದ್ರು ಬಲವಂತವಾಗ್ ತಿನಿಸ್ಬೇಕೇ ಹೊರ್ತು ಮೊಬೈಲ್ ಮಾತ್ರ ಯಾವುದೇಯ ಕಾರಣಕ್ಕೂ ಮೊಬೈಲ್ ಕೊಡಬೇಡಿ ಮಕ್ಳ ಕೈಗೆ ಅದು ತುಂಬ ಎಫೆಕ್ಟು ನಾವು ದೊಡ್ಡವರು ಅಷ್ಟೆ ಜಾಸ್ತಿ ಮೊಬೈಲ್ ನೋಡಲೇಬಾರ್ದು ನೋಡಿದ್ರೆ ನಮ್ಗು ತುಂಬ ತೊಂದರೆ ಇರುತ್ತೆ ಅದರಿಂದ ದಯವಿಟ್ಟು ಬೇಗ ನೀವು ಹವೈಡ್ ಮಾಡಿರಿ ಯಾರೇ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಮೊಬೈಲ್ನ ಇಷ್ಟ ಪಡಬೇಡಿ ಆ ಥರ ಮಾಡಿದ್ರೆ ನಮ್ಮ ಇದು ಹೆಲ್ತಿದು ಎಲ್ತು ಚೆನ್ನಾಗಿರುತ್ತೆ ಕಣ್ಣು ಎಫೆಕ್ಟು ಮೊಬೈಲ್ ನೋಡಿದ್ರೆ ರಾತ್ರಿ ನೈಟೆಲ್ಲ ನೋಡ್ತಾರೆ ಕಣ್ಣು ಎಫೆಕ್ಟು ಒನೇ ಎರ್ಡು ಗಂಟೆ ಮೂರು ಗಂಟೆಲಿ ಲೈಟ್ ಆಫ್ ಮಾಡಿಬಿಟ್ಟು ಮೊಬೈಲ ನೋಡ್ತಾರೆ ತುಂಬ ಹೆಫೆಕ್ಟ್ ಅದು ಕಣ್ಣು ದಯವಿಟ್ಟು ಯಾರು ಮೊಬೈಲ್ ಉಪ್ಯೋಗಿಸ್ಬೇಡ್ರಿ ಅದರಿಂದ ಎಷ್ಟು ತೊಂದರೆಗಳಿದೆ ಅಂತ ಆಮೇಲೆ ನಿಮಗೆ ನೋಡೋರಿಗೆ ಆಮೇಲೆ ಗೊತ್ತಾಗುತ್ತೆ ದಯವಿಟ್ಟು ಯಾರು ಮೊಬೈಲ್ ಅಂತು ಉಪ್ಯೋಗಿಸ್ಲೆಬೇಡಿ ಮಕ್ಕಳಿಗಂತೂ ಕೊಡಲೇಬೇಡಿ ಅದರಿಂದ ತುಂಬ ಎಫೆಕ್ಟ್ ಇದೆ ಮಕ್ಕಳಿಗೇ ಊಟ ಮಾಡಿಲ್ಲ ಅಂತ ಗೇಮ್ ಹಾಕ್ಕೊಡೋದು ಮತ್ತು ಇದು ಹನಿಮಲ್ಸ್ ತೋರಿಸೋದು ಅದೆಲ್ಲ ದಯ್ವಿಟ್ಟು ಮೊಬೈಲಲ್ಲಿ ತೋರಿಸ್ಲೇಬೇಡ್ರಿ ಅದರಿಂದ ತುಂಬ ಎಫೆಕ್ಟ್ ಇದೆ ನೋಡಿ ಯೋಚನೆ ಮಾಡಿ ಜ್ ಎಲ್ಲರೂ ಯೋಚನೆ ಮಾಡಬೇಕಾಗಿರೋದೆ ಇದು ಮೊಬೈಲಿಂದ ಎಷ್ಟು ಎಫೆಕ್ಟ್ ಇದೆ ಏನಿದೆ ತೊಂದರೆ ಅಂತ ನೀವು ಯೋಚನೆ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಏನು ಏನಾಗ್ತಾಯಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದರಿಂದ ನಾವಂತು ಮೊಬೈಲುಗಳ್ನ ಇಟ್ಕೊಳ್ಳೋದೇ ಇಲ್ಲ ಹವೈಡು ಮಾಡೋಲ್ಲ ತಗೊಳೊದಕ್ಕೆ ಹೋಗೋಲ್ಲ ನಾವು ಇನ್ಮೇಲೆ ಮೊಬೈಲಿಂದ ಅಷ್ಟು ಎಫೆಕ್ಟ್ ಇದೆ ಅನ್ಯೋನ್ ನಂಬರ್ಗಳು ಅದು ಇದು ಕೇಳಿ ಕೇಳಿ ಸಾಕಾಗಿಬಿಡತ್ತೆ ನಮ್ಗಂತುನು ನೋಡ್ತಿರ ಮೇಡಮ್ ಆಫ್ ಮಾಡಬೇಕದು